ನಾವೇನೂ ಇದು ದೀಪಾವಳಿ ಹಬ್ಬ ಮಾಡ್ತೀವಿ ದೀಪಾವಳಿ ಹಬ್ಬ ಏನು ಮಾಡ್ತೀವಿ ಫಸ್ಟಿಗೆ ನೀವು ಅಮಾವಾಸೆ ದಿವ್ಸ ಪೂಜೆ ಮಾಡ್ತೀರಿ ಲಕ್ಷ್ಮಿ ಪೂಜೆ ಮಾಡ್ತೀರಿ ನೀವು ನಾವು ಅಮಾವಾಸೆ ಲಕ್ಷ್ಮಿ ಪೂಜೆ ಮಾಡೋಂಗಿಲ್ ನಾವು ಏನು ಮಾಡ್ತೀವಿ ನಮ್ಮ ಹಿರಿಯರ್ ಮಾಡ್ಕೊ ಬಂದಿರೋ ಲೆಕ್ದಾಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪಸ್ಟ್ ನಾವು ಒಂದು ಟಗ್ರು ಕೊಯ್ತೀವಿ ಟಗರು ಕೊಯ್ದು ಏನು ಮಾಡ್ಕೊತೀವಿ ಒಂದು ಮನೆಗ್ ಆಗಲಿ ನೂರು ಗ್ರಾಮ್ ಬರಲಿ ನೂರು ಐವತ್ತು ಗ್ರಾಮ್ ಬರಲಿ ತಾಂಡ ಒಂದು ತಾಂಡದಾಗ ನೂರು ಗ್ರಾಮ್ ಬರಲಿ ನೂರಾ ಐವತ್ತು ಗ್ರಾಮ್ ಬರಲಿ ಎಲ್ಲರಿಗೆ ತಾಂಡದ ಮೇಲೆ ಒಂದು ಮನೆ ಇದು ಮೇಲೆ ಹಂಚ್ಕೊಂಡ್ ಹೋಗ್ತೀವಿ ಹಂಚ್ಕೊಂಡ್ ಹೋದ್ ಮೇಲೆ ದೀಪಾಳಿಗೆ ಇದು ಆದ ಮೇಲೆ ಹಂಚ್ಕೊಂಡು ಅದು ಎಷ್ಟೊ ಬರಲಿ ಮನೆಗೆ ತಗೋಳ್ಲೆಬೇಕು ಅದು ಸಾವಿರ ರುಪಾಯ್ ಬಿದ್ರು ತಗೋಬೇಕು ಐನೂರು ಬಿದ್ರು ತಗೋಬೇಕು ಅದು ಊರು ವಿಚಾರ ಇರ್ತದೆ ಇದು ಆ ಥರ ಮೇಲೆ ನಾವು ಮಾತಾಡ್ಕೋ ತಗೊತೀವಿ ತಗೊಂಡು ಹೋದ್ ಮೇಲೆ ದೀಪಾವಳಿ ಹಬ್ಬ ಆಮೇಲೆ ಏನು ಮಾಡ್ತಾರೆ ಅವತ್ತು ಹಬ್ಬ ಮುಗಿತು ಮರು ದಿವ್ಸ್ ಏನು ಮಾಡ್ತೀವಿ ಹಬ್ಬಕ್ಕೆ ದೀಪಾವಳಿ ಮಾರನೆ ದಿವ್ಸದಾಗ ಹಬ್ಬದ ದಿವ್ಸ ಏನು ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ನಾವು ಅಂದ್ರೆ ಲಪ್ಡಿ ಅಂತ ಮಾಡ್ತೀವಿ ಲಪ್ಡಿ ಅಂದ್ರೆ ಒಂಥರ ಮುದ್ದೆ ತಿರುಗ್ಸಿ ಆ ಥರ ಮಾಡ್ದಂಗೆ ಮಾಡ್ತೀವಿ ನಮ್ಮ ಆಚಾರದಲ್ಲಿ ಮಾಡಿದ್ದು ಅವತ್ತು ನಮ್ಮ ಹಿರಿಯರಿಗೆ ಏನು ಸತ್ತೋಗಿದಾರೆ ನಮ್ಮೋರ್ ದೊಡ್ಡೋರ್ ನಮ್ಮ ಅಪ್ಪ ಆಗಲಿ ನಮ್ಮ ತಂದೆ ಇರ್ಲಿ ನಮ್ಮ ಅಜ್ಜ ಇರಲಿ ಅವತ್ತು ಏನೋ ಒಂದು ಟುವಾಲ್ ಆಗಲಿ ಒಂದು ತಾಯಿ ಇದ್ರೆ ಒಂದು ಸೀರೆ ಆಗಲಿ ಬೇಡ ಒಂದು ಬಡವನು ಇದ್ರೆ ಒಂದು ಕುಪ್ಸ ಆಗಲಿ ಕುಪ್ಸ ಕಣ ಆಗಲಿ ಇಂಥವಿಟ್ಟು ಪೂಜೆ ಮಾಡ್ಕೊಂಡು ಅವ್ರಿಗೆ ಬೆಳ್ಕೊಂಡು ಅದು ಸ್ವಲ್ಪ್ ಸ್ವಲ್ಪ್ ತಿಂತೀವಿ ತಿಂದಾದ ಮೇಲೆ ನಮ್ಮದ್ರಾಗ್ ಹುಡ್ಗಿರನ್ ತಗೊತಾರೆ ಹುಡ್ಗಿರ್ ಬೆಳ್ಗೆ ಎಷ್ಟು ಹರೆಯದ ಹುಡುಗ್ರು ಹೆಣ್ಣು ಮಕ್ಕಳು ಹುಡುಗ್ಯಾರು ಹೋಗಿ ಅಡವಿಯಾಗ್ ಹೋಗಿ ಹೂವು ಹರ್ಕೊಬಂದು ಎಲ್ಲಾರು ಮನೆ ಮುಂದೆ ಸ್ವಲ್ಪ್ ಸ್ವಲ್ಪ್ ಹೂವು ಸ್ವಲ್ಪ್ ಸ್ವಲ್ಪ್ ಸಗಣಿ ಹೂವು ಎಲ್ಲರ ಮನೆ ಮುಂದೆ ಊರು ತುಂಬ ಇಲ್ಲಾರ ಇಷ್ಟು ಇಷ್ಟು ಜರಾ ನೀವು ಒಂದು ಐವತ್ತು ಮನೆಯಾಗ್ ಅಡ್ಡಾಡೋಣ ನಾವೊಂದು ಹತ್ತು ಮನೆಯಾಗ್ ಅಡ್ಡಾಡ್ತೀವಿ ಆವತ್ತು ಆ ಥರ ಮಾತಾಡ್ತಿರ್ತಾರೆ ಆ ಥರ ಹೆಣ್ ಮಕ್ಳಿಗೆ ದೀಪಾವಳಿದ್ ಮುಗಿತು ಆಮೇಲೆ ಹೋಳಿ ಹಬ್ಬ ಹೋಳಿ ಹಬ್ಬ ಏನಂತ ಮಾಡ್ತೀವಿ ನಮ್ದು ಹೋಳಿ ಹಬ್ಬ ನಾವು ಯಾವ ಥರ ಮಾಡ್ತೀವಿ ಹೋಳಿ ಹಬ್ಬ ಅಂದರೆ ಇದು ಅವಾಗ ದೊಡ್ಡ ಇದು ರಾಮ ಲಕ್ಷ್ಮಣ ದೇವರು ಇದು ಮಾಡಿರೋದಂಥದ್ ಹಬ್ಬ ಹೋಳಿ ಹಬ್ಬ ಅಂದರೆ ಹೋಳಿ ಕಾಮಣ್ಣ ಅಂದರೆ ಹೋಳಿ ಕಾಮಣ್ಣ ನೀವು ಏನು ಮಾಡ್ತೀರಿ ಹೋಳಿ ಕಾಮಣ್ಣದಲ್ಲಿ ನಾವೊಬ್ಬ ಓಕಳಿ ಆಡ್ತೀವಿ ನಾವು ಇಡೀ ಹದಿನೈದು ದಿವ್ಸ ಆಡ್ತೀವಿ ಇದನ್ನ ರಾತ್ರಿಯೆಲ್ಲ ನಮ್ದು ರಿಕಾರ್ಡ್ ಆಡ್ಕೊಂಡು ಅಲ್ಲಿ ನಾವು ಚನ್ ಅಲ್ಲಿ ಖುಷಿಗ್ ಹೋಗಿ ಅವ್ರಿಗೆ ನೀವು ಎಷ್ಟು ಕೊಡ್ರಿ ಖುಷಿಗ್ ಏನು ಕೊಡ್ತಿರೋ ಹೋಳಿ ಮಾಮೂಲಿ ಆ ಥರ ನಮ್ದು ಪದ್ಧತಿಯಿದೆ ಪಸ್ಟ್ ಕೇಳ್ಕೊಂಡು ಬರ್ತಿದಾರೆ ಈಗೇನು ಮಾಡ್ತಾ ಇದೀವಿ ಆ ಥರ ಬೇಡಪಾ ಊರ್ಗಳು ಕೇಳೋದು ಬೇಡ ನಮ್ಮ ನಮ್ಮ ತಾಂಡ ಎಲ್ಲಿ ಇರ್ತಾವೆ ತಾಂಡದಲ್ಲಿ ತಗೊಳೋಣ ತಾಂಡದಲ್ಲಿ ಒಂದು ಒಬ್ರ ಮನೆ ಮುಂದೋಗೋಣ ನಮ್ಮ ನಮ್ಮ ತಾಂಡದಲ್ಲಿ ಆಡ್ಕೊಳ್ರಿ ನಾವು ಹೇಳ್ತಿರೋದು ಊರು ತಾ ಹೋಗಿ ಊರೂರು ಬೇಜಾರು ಬೇಜಾರು ಆಡೋದು ಬೇಡ ಅವಾಗೇನೋ ಹಿರಿಯರ್ ಮಾಡ್ಕೊ ಬಂದಾರ ಬೇಡ ಈಗ ನಾವು ಕಾಲ ನಾಜೂಕು ಬಂದಿದೆ ನಾಜೂಕು ಬಂದು ನಮ್ಮ ನಮ್ಮ ತಾಂಡದಲ್ಲಿ ನಾವು ನಾವು ಆಡ್ಕೊಳೋಣೋಣ ನಾವು ಹೆಂಗೋ ನಮ್ಮ ಜನ್ದೋರು ಇರ್ತಾರೆ ಲಂಬಾಣಿಯವ್ರು ನಮ್ಮ ನಮ್ಮ ಲೆಕ್ದಾಗ ಬಣ್ಜೇರ್ ಅಂತ ಇರ್ತೀವಿ ಬಣ್ಜೇರ್ ಅಂದ್ರೆ ನಮ್ಮ ನಮ್ಮ ಲೆಕ್ದಾಗ ನಾವು ನಾವು ಆಡ್ಕೊತೀವಿ ನಮ್ಮ ನಮ್ಮ ಒಬ್ಬೊಬ್ರು ಮನೆ ಮುಂದೆ ಊರು ಇಲ್ಲ ಹೋಗಮ್ಮ ಅದಿಲ್ಲ ದಯವಿಟ್ಟು ಹೇಳ್ತೀನಿ ನಮ್ಮ ಏನು ನಮ್ಮ ಸೇವಲಾಲ ಇಡ್ಕೊಂಡಿದೀವಿ ಇದು ಮಾಡಿ ಹೇಳ್ತೀವಿ ಬಿಡ್ ಮರಿಯಮ್ಮ ಅದ್ರಲಿಂದ ಏನಿದ್ರೆ ಬೇರೆ ಊರಾಗ ಆಡಿ ಯಾರ್ತಾಗ ಹೋಗ್ ಆಡೋಕ್ ಹೋಗಬೇಡ್ರಿ ನಮ್ದು ಏನಿದೆ ನಮ್ಮ ತಾಂಡಗಳ್ ಎಲ್ಲಿ ಅದಾವ ತಾಂಡಗಳಲ್ಲಿ ಆಡ್ಕೊಳ್ರಿ ಎಷ್ಟು ಕೊಟ್ರು ಖುಷಿ ನಾವು ಏನು ಒಳ್ಳೇದು ಏನು ಮಾಡ್ಬೇಕು ಖುಷಿ ಮಾಡ್ಬೇಕು ಖುಷಿ ಅಂದ್ರೆ ನಮ್ಮ ನಮ್ಮ ತಾಂಡದಲ್ಲಿ ನಮ್ಮ ನಮ್ಮ ಅವ್ರ ಮನೆಗೆ ಹೋಗಿ ಈಸ್ಕೊಳ್ರೀ ಬೇಡ ಅನ್ನೋಂಗಿಲ್ಲ ಬೇರೆ ಅವ್ರ ತಾವ ಹೋಗಿ ನಾವು ಅವ್ರ ತಾವ ಹೋಗಿ ತಗೋ ಅವ್ರ ಮನೆಗೆ ಹೋಗಿದ್ದೆ ಇಲ್ಲ ಹೋಗಮ್ಮ ಅಂತ ಕೇಳೋದು ಅದು ಇರೋದು ಬೇಡ ಆ ಥರ ಮಾಡ್ಕೊಬೇಡಿ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ ಹೇಳ್ತಾ ಇದೀನಿ ನಾನೊಂದು ಕುಮಾರ್ ನಾಯಕ ಅಂತ ಮಾತಾಡ್ತಿರೋದು ಆ ತರದಾಗ ಇದು ಮಾಡಬೇಡ್ರಿ ನಾಗನಳ್ಳಿ ಗ್ರಾಮದಲ್ಲಿ ಇರುವಂಥ ಒಂದು ಹತ್ತು ಮನೆಯವ್ರು ನಾವು ಲಂಬಾಣಿಯವ್ರು ಅಂತ ಇದೀವಿ ಇದೀವಿ ತಾಂಡ ಅದೇ ತಾಂಡ ಅಂತ ಇದೆ ಇದು ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಗೆ ಕೈ ಮುಗಿದ್ಕೋತೀವಿ ಯಾರ್ತಾಗ ಕನ್ನಡದ ಮಂದಿತಾಗ ಚಂದ ಎತ್ತಾಕೆ ಹೋಗ್ಬೇಡ್ರಿ ನಮ್ಮ ನಮ್ದು ಏನು ಇದೆ ಹೋಳಿ ಮಾಮೂಲಿ ಖುಷಿಗೆ ನಮ್ಮ ನಮ್ಮ ಲಂಬಾಣ್ಯಾರು ತಾಗ ನಮ್ಮ ನಮ್ಮ ಅವ್ರ ತಾಗ ಕೇಳ್ಕೊಳ್ರೀ ಜೈ ಸೇವಲಾಲ್ ಜೈ ಬುರುಬುರಿ ಅಮ್ಮ ನಮೋ ನಮೋ ಈ ತರ ಮಾಡ್ಕೊಳ್ರೀ ದಯವಿಟ್ಟು ಯಾರ್ತಾಗು ಹೋಗ್ಬೇಡ್ರಿ ನಮ್ಮ ಬಣ್ಜೇರ್ ಸಂಘದಾಗ್ ಹೇಳ್ತಿರೋದು ಆ ಥರ ಮೇಲೆ ಆಮೇಲೆ ಇದು ಆಯ್ತಾ ನಾವು ಒಂದು ಜಾತ್ರೆ ಮಾಡ್ತೀವಿ ಜಾತ್ರೆ ಮಾಡಿ ಯಾತ್ರೆ ಅಂತ ಏನು ಮಾಡ್ತೀವಿ ಇವತ್ತು ಸಿಹಿ ಮಾಡ್ಕೊತೀವಿ ಬಡವ ಎಂದು ದುರ್ಗಮ್ಮ ದೇವುದು ಮಾಡ್ತೀವಿ ಎಷ್ಟು ಮಾಡ್ತೀವಿ ಸಿಹಿ ಮಾಡ್ತೀವಿ ಸಿಹಿ ಮಾಡ್ದೇನು ಮಾಡ್ತೀವಿ ಅಲ್ಲಿ ಗಿಲ್ಯಿಂದ ಯಾವ್ದೋ ಯಾವುದ್ರಿಂದ ಹೋಗ್ತಿರ್ತೀವಿ ಮಾಡ್ತೀವಿ ಸರಿ ಓಕೆ ಆಮೇಲೆ ಮರು ದಿವ್ಸ ಎದ್ದು ನಮ್ದು ಇರೋದು ಮರಿ ಹೊಡಿತೀವಿ ಒಂದು ಟಗರು ಕೊಯ್ತೀವಿ ಟಗರು ಕೊಯ್ದು ಮಾಡ್ತೀವಿ ಮಾಡಿದ್ರೆ ಏನು ಮಾಡ್ತೀವಿ ಎಲ್ಲ ನಮಗ್ ನಮ್ಗೆ ಸ್ ಸ್ ಇದ್ರಾಗ ಇರೋದು ಬಣ್ಜೇರ್ಸ್ ಇದ್ರಾಗ ಇರೋದು ಬರಿ ನಮ್ದು ಸೇವಲಾಲ್ ಅದ್ರಾಗ ಇರೋದು ಬರಿ ನಮ್ದು ಸಾರಾಯಿ ಕುಡಿಯೋದು ಮಜಾ ಮಾಡೋದು ಇದ್ನ ಈಗ ಸ್ವಲ್ಪ್ ಸಾರಾಯಿ ಕುಡಿಯೋದು ಸ್ವಲ್ಪ್ ಕಡಿಮೆ ಮಾಡ್ಕೊಳ್ರೀ ಬೇಡ ನಾಲ್ಕು ಜನಕ್ಕೆ ಸಾರಾಯಿ ಕುಡಿಲಿಂದ ನಾಲ್ಕು ಜನ ಊಟ ಮಾಡಿಸ್ರೀ ಅದು ನಮಗ್ ಧರ್ಮ ಅದು ಒಂದು ಲೆಕ್ಕದ ಮೇಲೆ ಸುಮ್ಮನೆ ಸಾರಾಯಿ ಕುಡ್ಕೊತ್ ಹೋದೆ ನಾನು ಕೂಡ ನೀನು ಕುಡಿಯೋ ಅನ್ಕೊಂಡು ಒಂದು ಮರಿ ಒಂದು ಟಗರು ಕೊಯ್ಕೊಂಡೆಯಾ ಕೊಯ್ಕೊಂಡು ಈ ಥರ ಕುಡಿಯೋಕ ಅದು ಇದು ಮಾಡಿ ನಮ್ದು ಎಷ್ಟು ಎಷ್ಟೋ ಜನ ನಮ್ಮ ನಮ್ಮ ಬಗ್ಗೆಯು ನಮ್ಮ ಮನೆಯವ್ರು ಅಂದ ಮೇಲೆ ಎಷ್ಟೋ ಹುಷಾರ್ ಹಾಕೊಂಡ್ ಎಷ್ಟೋ ಜನ ಹುಷಾರ್ ಇದಾರೆ ಏನೇನೊ ಆಗಿದಾರ ನಮ್ಮ ದೊಡ್ಡ ದೊಡ್ಡೋರು ಆಗಿದಾರ ಎಮ್ ಎಲ್ ಎ ಆಗ್ತಾ ಇದಾರ ಎಮ್ ಪಿ ಆಗ್ತಾ ಇದಾರ ಎಲ್ಲರು ಆಗ್ತಾ ಇದಾರ ಏನೋ ಒಂದು ಗೌರವ ಕೊಟ್ಟು ಕುಡಿಯೋದು ಕಡಿಮೆ ಮಾಡ್ಕೊಳ್ರೀ ನಾಲ್ಕು ಜನ ಊಟ ಮಾಡಿಸ್ರೀ ಒಳ್ಳೇದು ಆಗ್ತದ ಆತರ ಹೋಗ್ಬೇಡ್ರಿ ಒಳ್ಳೇದು ಮಾಡ್ಕೊಂಡು ಹೋಗ್ರಿ ಇದು ಯಾವ್ದು ಊರುಗಳು ಜಾತ್ರೆ ಇದು ಹೋಳಿದು ಹಬ್ಬದ್ದು ಮಾತಾಡೀನಿ ದೀಪಾವಳಿ ಹಬ್ಬದ್ದು ಮಾತಾಡೀನಿ ಈ ಥರ ಮಾಡ್ಕೊಂಡು ಹೋಗಿ ಒಳ್ಳೆ ಒಂದು ನಾಲ್ಕು ರುಪಾಯಿ ಈಗ ನಮಗೆ ಇರೋದು ರೈತ್ರು ಅಂದಮೇಲೆ ನಮ್ದು ಕಾಲಕ್ಕೆ ಕೇಳಾಕಲ್ಲ ಹಳ್ಳಿ ಊರಾಗೆ ಕೆಳೋಕಲ್ಲ ಕುಡಿಯೋಕ್ ನೀರಿಲ್ಲ ಆ ಥರ ಇದೆ ಬೋರ್ ಇದ್ರೆ ಬೋರ್ ನಿಂತ್ಕೊಂಡು ಬಿಟ್ಟಾವ ರೈತ್ರು ಏನು ಮಾಡ್ಬೇಕು ಇವತ್ಲಿಂದ ನೀರಿನಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನೀರು ಅಷ್ಟು ಕರೆಂಟ್ ಬಂದಾಲಿಂದ ನಿಂತ್ಕೊಂಡ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ಬೇಕು ನೀರು ತುಂಬ್ಕೊಳೋಕೆ